ಪ್ರಮುಖವಾಗಿ ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆಗಳೇನೆಂದರೆ ಹೌದೆಂದರೆ ಅಡಿಕೆ ಭತ್ತ ಕಾಳು ಮೆಣಸು ಏಲಕ್ಕಿ ಮತ್ತು ಮಾವಿನ ಕಾಯಿ ಇತ್ಯಾದಿ ಸುಮಾರು ಬೆಳೆಗಳನ್ನು ಬೆಳೆಯುತ್ತೇವೆ ಪ್ರಮುಖವಾಗಿ ಅಡಿಕೆ ಭತ್ತಗಳು ಭತ್ತ ಇವೆಲ್ಲ ತುಂಬ ಬೆಳೆಯುತ್ತೇವೆ ಮತ್ತೆ ಇವುಗಳು ನಾವು ಹೇಗೆ ಉಪಯೋಗಿಸ್ತೇವೆ ಅಂದರೆ ಭತ್ತ ನಮ್ಮ ತುಂಬ ದಿನನಿತ್ಯದ ಒಂದು ಪ್ರಮುಖವಾದ ವಸ್ತುವಾಗಿದೆ ಭತ್ತದಿಂದಲೆ ಭತ್ತದಿಂದಲೆ ತಾನೇ ನಮಗೆ ಅಕ್ಕಿ ಬರೋದು ಅಕ್ಕಿ ಇಲ್ಲ ಅಂದರೆ ತಿನ್ನೋಕೆ ಹೊಟ್ಟೆಗೆ ಏನಿರ ಏನು ಇರಲ್ಲ ಇನ್ನು ಬಂದು ಅಡಿಕೆ ಅಡಿಕೆ ನಮ್ಮ ಅಡಿಕೆ ಅಡಿಕೆ ಪಾನ್ ಮಸಾಲಗಳಿಗೆ ಇದು ಮಾಡ್ತಾರೆ ಉಪಯೋಗಿಸ್ತಾರೆ ಮತ್ತು ಎಲೆ ಅಡಿಕೆ ತಿನ್ನೋಕೋಸ್ಕರ ಯೂಸ್ ಮಾಡ್ತಾರೆ ಬಳಸುತ್ತಾರೆ ಮತ್ತು ಮದುವೆ ಶಾಸ್ತ್ರಗಳಿಗೆ ಮತ್ತು ಇತ್ಯಾದಿ ಹಿಂದೂ ಶಾಸ್ತ್ರಗಳಿಗೆ ಈ ಅಡಿಕೆ ತುಂಬ ಉಪಯೋಗ ಆಗುತ್ತದೆ ಮತ್ತು ಕಾಳುಮೆಣಸು ಏಲಕ್ಕಿ ಬಂದು ಇವು ನಮ್ಮ ಮಸಾಲೆ ಪದಾರ್ಥಗಳು ಈ ಮಸಾಲೆ ಪದಾರ್ಥಗಳು ನಮ್ಮ ಭಾಗದಲ್ಲಿ ಬೆಳೆ ಜಾಸ್ತಿ ಬೆಳೆಯಲಾಗುತ್ತದೆ ಮತ್ತೆ ಇವುಗಳು ನಮ್ಮ ಸಾರು ಅಥವಾ ಇತ್ಯಾದಿ ನಮ್ಮ ತಿನ್ನೋ ವಸ್ತುಗಳಲ್ಲಿ ಹಾಕಲಾಗುತ್ತದೆ ಮತ್ತೆ ಇವುಗಳು ತುಂಬ ರುಚಿಯಾಗಿ ರುಚಿಯಾಗಿ ರುಚಿಯಾಗಿ ಇರುತ್ತದೆ ಮತ್ತೆ ಇನ್ನೊಂದು ಬಂದು ಮಾವು ಮಾವಿನ ಹಣ್ಣು ಮಾವಿನ ಹಣ್ಣು ನಮ್ಗೆ ಎಲ್ಲರಿಗೂ ಗೊತ್ತು ದಟ್ ಎಲ್ಲರಿಗೂ ಗೊತ್ತು ಮಾವಿನ ಹಣ್ಣು ಎಲ್ಲರಿಗೂ ತುಂಬ ಪ್ರಿಯ ಮತ್ತು ಮಾವಿನ ಇದು ಬಂದರೆ ಬೆ ಸೀಸನ್ ಬಂದರೆ ಮಾವು ಎಲ್ಲರೂ ತಿನ್ನುತ್ತೀವಿ ಮತ್ತೆ ಎಲ್ಲರೂ ತುಂಬ ಯೂಸ್ ಇದು ಮಾಡ್ಕೋತೀವಿ ಇನ್ನು ಬಂದು ಮತ್ತು ಯಾವ ಬೆಳೆಗೆ ನಮ್ಮ ಹೆಚ್ಚು ಬೇಡಿಕೆ ಇದೆ ಅಂದರೆ ಅಡಿಕೆ ಬೆ ಅಡಿಕೆಗೆ ತುಂಬ ಬೆಲೆ ಇದೆ ಏಕೆಂದರೆ ಅಡಿಕೆ ಪಾನ್ ಮಸಾಲಾಗೆ ಯೂಸ್ ಮಾಡ್ತಾರೆ ಮತ್ತು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಇದು ಆಗಿ ಯೂಸ್ ಮಾಡ್ತಾರೆ ಅಡಿಕೆ ಏಕೆ ತುಂಬ ಬೇಡಿಕೆ ಇದೆ ಅಂದರೆ ಅಡಿಕೆ ತುಂಬ ಪದಾರ್ಥ ಮತ್ತು ತುಂಬ ಇದಕ್ಕೋಸ್ಕರ ಯೂಸ್ ಮಾಡ್ತಾರೆ ವಸ್ತು ವಸ್ತುವಲ್ಲಿ ಬೆರೆಸಿ ಯೂಸ್ ಮಾಡ್ತಾರೆ ಇನ್ನೊಂದು ಬಂದು ಈ ಧಾನ್ಯಗಳು ಅಥವಾ ಈ ನಮ್ಮ ವಸ್ತುಗಳು ಮೊದಲು ನಮ್ಮ ರೈತರು ಬೆಳೆಯುತ್ತಾರೆ ಅದನ್ನು ಮಾರ್ಕೆಟಿಗೆ ತಗೊಂಡು ಹೋಗಿ ಹೋಲ್ ಅಲ್ಲಿ ಹಾಕ್ತಾರೆ ಆಮೇಲೆ ಹೋಲ್ಸೇಲವರು ಅದನ್ನು ಪಡೆದುಕೊಂಡು ಗ್ರಾಹಕರಿಗೆ ಕೊಡುತ್ತಾರೆ ಗ್ರಾಹ ಗ್ರಾಹಕರಿಗೆ ಇನ್ನೂ ಜಾಸ್ತಿ ಬೆಲೆಯಲ್ಲಿ ಕೊಡುತ್ತಾರೆ ಇನ್ನು ಬಂದು ನಮ್ಮ ಅಡಿಕೆಯ ಅಡಿಕೆಯ ಬೆಲೆಯನ್ನು ಆಗಸ್ಟಿಂದ ಡಿಸೆಂಬರ್ವರೆಗು ಬೆಳೆಯಲಾಗುತ್ತದೆ ಮಾವು ಮಾವು ನಮಗೆ ಗೊತ್ತಿರೊ ಹಾಗೆ ಗೊತ್ತಿರೋ ಹಾಗೆ ಬೇಸಿಗೆ ಕಾಲದಲ್ಲಿ ಬೆಳೆಯಲಾಗುತ್ತದೆ ಭತ್ತ ಭತ್ತ ಮಳೆಯ ಮಳೆಯ ಕಾಲದಲ್ಲಿ ಬೆಳೆಯಲಾಗುತ್ತದೆ